ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ರಾಜಕೀಯ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ ಏಕೆಂದರೆ ನಾವು ರಾಜಕೀಯವನ್ನು ಜಾಸ್ತಿ ನೋಡೋದಿಲ್ಲ ಅದರಲ್ಲಿ ಸ್ವಲ್ಪ ಗೊತ್ತಿರುವುದು ಹೇಳುತ್ತಿದ್ದೇನೆ ಅಧಿಕಾರಿಗಳು ಅಧಿಕಾರಿಗಳು ಯಾರೆಂದರೆ ಸಿದ್ರಾಮಯ್ಯ ಸುಧಾಕರ ನಾ ಡಿ ಕೆ ಶಿವ್ಕುಮಾರ್ ಪ್ರದೀಪ್ ಈಶ್ವರ ಮತ್ತೆ ಮುಂತಾದವರು ಇದ್ದಾರೆ ಆಂ ಸುಧಾಕರ್ ಬಂದು ಫಷ್ಟು ಟೆ ಹತ್ತು ವರ್ಷ ಕೆಲಸ ಮಾಡಿದ್ದಾರೆ ಪ್ರಜಾಸೇವೆ ಮಾಡಿದ್ದಾರೆ ಅದರಲ್ಲಿ ತುಂಬ ಚೆನ್ನಾಗಿ ರೋಡ್ಸು ಮತ್ತು ರೋಡ್ಸು ಇನ್ನೂ ಮುಂತಾದ ಬೇರೆ ಬೇರೆ ಕೆಲಸಗಳನ್ನೆಲ್ಲ ಚೆನ್ನಾಗೇ ಮಾಡಿದ್ದಾರೆ ಮತ್ತು ಇವಾಗ ಪ್ರದೀಪ್ ಈಶ್ವರ್ರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಮತ್ತು ಮನೆಗೆ ಎರ್ಡೆರ್ಡು ಸಾವಿರ ಕೊಡ್ತಿದ್ದಾರೆ ಮನೆ ತಿಂಗ್ಳು ತಿಂಗ್ಳು ಇನ್ನೂ ಬೇರೆ ಬೇರೆ ಕೆಲಸಗಳನ್ನೆಲ್ಲ ತುಂಬ ಚೆನ್ನಾಗೇ ಮಾಡುತ್ತಿದ್ದಾರೆ ಅವರು ಶಿಕ್ಷಣಕ್ಕೆ ಜಾಸ್ತಿ ಒತ್ತು ಕೊಡುತ್ತಿದ್ದಾರೆ ಪ್ರದೀಪ್ ಈಶ್ವರ್